ಕ್ರೀಡಾಪಟುಗಳಿಗೆ ತರಬೇತಿ ನೀಡಲು ನಿಮ್ಮ ಭಾಗದಲ್ಲಿ ಎಷ್ಟು ವಿಶೇಷ ಕ್ರೀಡಾ ಕೇಂದ್ರಗಳಿವೆ ಮತ್ತು ಅಲ್ಲಿ ಅವರಿಗೆ ಯಾವೆಲ್ಲ ಸೌಲಭ್ಯಗಳು ಲಭ್ಯವಿರುತ್ತವೆ ಪ್ರಸ್ತುತ ಕೋಲಾರ ಜಿಲ್ಲೆಯಲ್ಲಿ ಯಾವುದೇ ರೀತಿ ಆದಂಥ ಕ್ರೀಡಾಂಗಣ ನಮಗೆ ಲಭ್ಯವಿರುವುದಿಲ್ಲ ಇರುವಂತಹ ಕ್ರೀಡಾಂಗಣವನ್ನು ಸುಸಜ್ಜಿತವಾಗಿ ತಯಾರಿ ಮಾಡಲು ಅಭಿವೃದ್ಧಿಪಡಿಸುತ್ತಿದ್ದಾರೆ ಕ್ರೀಡಾಪಟುಗಳಿಗೆ ತರಬೇತಿ ನೀಡಲು ಯಾವುದೇ ರೀತಿ ಆದಂಥ ವಿಶೇಷ ಕ್ರೀಡಾಂಗಣಗಳು ಇಲ್ಲ ಕ್ರೀಡಾಪಟುಗಳಿಗೆ ತರಬೇತಿ ನೀಡಲು ಒಂದು ಉತ್ತಮ ರೀತಿಯಾದಂಥ ತರಬೇತುದಾರರು ಕೂಡ ದೊರೆಯುತ್ತಿರುವುದಿಲ್ಲ ಯಾವುದೇ ರೀತಿಯಾದಂತಹ ಸೌಲಭ್ಯಗಳು ಕೂಡ ಸಿಗುತ್ತಿಲ್ಲ ಆದ್ದರಿಂದ ಕ್ರೀಡಾಪಟುಗಳಲ್ಲಿ ನಮ್ಮ ಕೋಲಾರ ಜಿಲ್ಲೆ ಸ್ವಲ್ಪ ಹಿಂದುಳಿದಿದೆ ಎಂದು ಈ ಒಂದು ಮೂಲಕ ಹೇಳ ಬಯಸುತ್ತೇನೆ